ಜಾತ್ರೆ ಶಿವರಾತ್ರಿ ಅದರಲ್ಲಿ ನೆನಪುಗಳು ಔಲ್ಯ ಬಳೆ ಸರ ಅವೆಲ್ಲ ತಗೊಂಡು ಜಾತ್ರೆಯಲ್ಲಿ ಅಡ್ಡಾಡ್ತಿದ್ರೆ ಅವೇ ನೆನಪುಗಳು ಜಾತ್ರೆ ಹಬ್ಬಗಳು ಮೈಸೂರು ದಸರಾ ದೀಪಾವಳಿ ದೀಪಾವಳಿ ಸಣ್ಣ ಚಣ್ ಮಕ್ಕಳಿಗೆ ಬಟ್ಟೆ ಉಡಿಸಿ ದೀಪ ಹಿಡ್ದು ಒಳ್ಳೇ ರೆಡಿ ಮಾಡಿ ರೆಡಿಯಾಗಿ ಎಲ್ಲರ ಮನೆ ಮನೆ ತಿರುಗಿ ದೀಪ ಬೆಳಗಿ ಅವೇ ನೆನಪುಗಳು ಒಳ್ಳೆ ದೀಪ ಮನೆ ಮನೆ ಹೋಗಿ ದೀಪಗಳು ಅವು ನೆನಪು ದೀಪಾವಳಿ ಅಂದರೆ ಒಂದು ಹಬ್ಬ ಹಬ್ಬನೇ ಹೂ ನೆನಪು ನೆನಪುಗಳು ದಸರಾ ಹಬ್ಬ ಅಲ್ಲಿ ಹೋಗಿ ಜಾತ್ರೆ ನೋಡೋದು ಜಾತ್ರೆಯಲ್ಲಿ ಅಲ್ಲಿ ಅಲ್ಲಿ ಏನೇನೋ ನೋಡೋದು ನೋಡಿಕೊಂಡು ಖುಷಿಯಾಗಿ ಬರೋದು ಅಲ್ಲಿ ಏನು ಅದು ತಗೋಬೇಕು ಇದು ತಗೋಬೇಕು ಅಂತ ಹೋಗಿ ಇನ್ನು ನೋಡಿ ತಗೊಂಡು ಬಂದರೆ ಅವೇ ಇದು ಜಾತ್ರೆ ಅಂದರೆ ಜಾತ್ರೆ ನೆನಪೆ ಜಾತ್ರೆಗಳು ನೆನಪು ಅಂದರೆ ಅವೆ ಜಾತ್ರೆ ದೀಪಾವಳಿ ಹಬ್ಬ ದೀಪಾವಳಿ ಬಂದರೆ ಒಂದು ದೀಪಾವಳಿ ಬಂತಲ್ಲ ಅದು ತೊಗೋಬೇಕು ಇದು ತೊಗೋಬೇಕು ಅದು ಇದು ತಗೋಳೋಕ್ ಹೋಗ್ಬೇಕು ಮಕ್ಳು ವೇಷ ನೋಡ್ಬೇಕು ಹೋಬೇಕು ಮಕ್ಳು ಮಕ್ಕಳು ಮಕ್ಕಳಿಗೆ ಬಟ್ಟೆ ನಮಗೆ ಬಟ್ಟೆ ದೀಪಾವಳಿಗೆ ಎಲ್ಲ ನೆನಪುಗಳು ಎಲ್ಲ ಹೊಸ ಹೊಸ ಊರು ಕೊನಾಕ್ನಳ್ಳಿಯಲ್ಲಿ ಜಾತ್ರೆ ಕೊನಾಕ್ನ ಹಳ್ಳಿ ನಮ್ಮೂರು ಅಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರೂ ಎಲ್ಲ ಏನೇನು ನೋಡಿ ಏನೇನು ಮಾತಾಡಿ ಎಲ್ಲ ಖುಷಿ ಖುಷಿಯಾಗಿ ಅಡ್ಡಾಡಿ ಖುಷ್ ಖುಷ್ಯಾಗಿ ಅಡ್ಡಾಡಿ ಅಲ್ಲಿ ಸುತ್ತಬೇಕು ಇಲ್ಲಿ ಓಡಾಡಬೇಕು ಆಕ್ಡಿ ಹೋಗ್ಬೇಕು ಅಣ್ಣ ಅಕ್ಕ ಅವ್ರ ಹಿಂದೇ ಎಲ್ಲರೂ ಅವ್ರ ಹಿಂದೇ ಹೋಗಿ ಎಲ್ಲರು ಸುತ್ತಿ ಬಂದು ಮಾತಾಡಿ ಅವು ಮಾತಾಡಿ ಅವ್ರ ಹಿಂದೇ ಹೋಗಿ ಅವ್ರು ಜಾತ್ರೆ ಮಾಡಿ ಅವ್ರು ಹಿಂದೇ ಶಿವ ರಾತ್ರಿ ಅಂದರೆ ನಮ್ಮ ಜಾತ್ರೆ ಶಿವ ರಾತ್ರಿಯಲ್ಲಿ ಅಣ್ಣ ಅಕ್ಕ ಎಲ್ಲರು ಸುತ್ತಿ ಸುತ್ತಿ ಬಂದು ಅಲ್ಲಿ ಮಾಡಿ ಅಲ್ಲಿ ಹೋಗಿ ಬಂದು ಮಾಡಿ

ಅಣ್ಣ ಅಕ್ಕ ಎಲ್ಲರಿಂದೇ ಹೋಗಿ ಅಡ್ಡಾಡಿ ಹಂಚಿನ ಗುಡಿ ಜಾತ್ರೆಯಪ್ಪ ಜಾತ್ರೆ ಬಂತಂದರೆ ಜಾತ್ರೆ ಬಂತಪ್ಪ ಹೋಗ್ಬೇಕಂತ ಜಾತ್ರೆ ಅಡೆಡಾಡ್ಬೇಕು ಎಲ್ಲ ಮಕ್ಕಳು ಮಕ್ಕಳಂದರೆ ಏ ಮಕ್ಕಳಿಗೆ ಸಾಮಾನ್ ಐತಪ್ಪ ಸಾಮಾನ್ ತಗೋಬೇಕು ಅವೆಲ್ಲ ನೆನಪುಗಳು ಅವಂದರೆ ಅವು ಒಂದೊಂದು ಅಕ್ಕಿ ನೆನಪುಗಳು ಜಾತ್ರೆ ಊರುಗಳು ನಮ್ದೂರು ಏ ಮಾಗ್ಚಳಿ ಅಲ್ಲಿಂದ ಇಲ್ಲಿ ಬಂದು ಜಾತ್ರೆ ಮಾಡೋದು ಅಲ್ಲಿ ಅಂದರೆ ದೊಡ್ಡ ದೊಡ್ಡ ಹಬ್ಬಗಳು ನೆನಪುಗಳು ಅಲ್ಲಿ ಹೋದರೆ ಎಲ್ಲರ ಜೊತೆ ಕೂಡಬೇಕು ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರ ಜೊತೆ ಇರಬೇಕು ಅಂತ ನೆನಪುಗಳು ಅವರಿಂದೇ ಅಡ್ಡಾಡ್ಬೇಕು ಎಲ್ಲರ ಒಟ್ಟಿಗೆ ಓಡಾಡ್ತ ನಕ್ಕೊತ ಮಾತಾಡ್ತಾ ಇದ್ರೆ ಅವೇ ಖುಷಿಗಳು ಎಲ್ಲರು ಒಂದೇ ಒಟ್ಟಾಗಿ ಹೋಗಿ ಒಟ್ಟಾಗಿ ಬಂದು ಒಟ್ಟಾಗಿ ಬಂದು ಮಾತಾಡ್ಕೊತ ಅಡ್ಡಾಡ್ಕೊತ ಇದ್ರೆ ಅವೇ ಖುಷಿಗಳು ಅವು ಇನ್ನು ಇನ್ನು ಬ ಹಬ್ಬಗಳು ಸಂಕ್ರಾಂತಿ ಬಂತಂದರೆ ಅದು ರೆಡಿ ಮಾಡಬೇಕು ಇದು ರೆಡಿ ಮಾಡಬೇಕು ಈ ಸಂಕ್ರಾಂತಿ ಹಬ್ಬ ಬಂತಲ್ಲ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಸಂಕ್ರಾಂತಿ ಸಂಕ್ರಾಂತಿ ಬಂತಂದರೆ ಏಯ್ ಸ್ ಹಬ್ಬ ಬಂತಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅವ್ರ ಅವ್ರ ಹಿಂದೇ ಹೋಗ್ಬೇಕು ಅಮ್ಮ ಬರ್ತಿದ್ರಲ್ಲ ಅಪ್ಪ ಬರ್ತಿದ್ರಲ್ಲ ಅವುಳು ನೆನಪು ಅಕ್ಕ ಅಣ್ಣ ಅವ್ರೆಲ್ಲರ ನೆನಪುಗಳು ಅವು ನೆನಪು ಅವೇ ನೆನಪುಗಳು ಅಂದರೆ ಅವೇ ಇವು ನೆನ್ಪು ಅಂದರೆ ದಸರಾ ದಸರಾವು ನಮ್ಮದ್ರಾಗ್ ಮಾಡೋದು ಅಲ್ಲಿ ದಸರಾ ಮಾಡೋದು ದಸರಾ ಮಾಡಿದರೆ ಅವು ಎಲ್ಲ ಎಲ್ಲರು ಸೇರಿ ಎಲ್ಲರು ಒಂದೇ ಮನ್ಯಾಗೆ ಒಟ್ಟಾಗಿ ಇದ್ರೆ ಖುಷ್ ಖುಷ್ಯಾಗಿ ಎಲ್ಲರು ಇರ್ತೇವಲ್ಲ ಹಂಗಿದ್ರೆ ಒಳ್ಳೆ ಇವು ಹೋಗಿ ಅವರಿಗೆ ಏನು ಬೇಕು ಏನು ಬೇಡ ಅಂತ ಕೇಳಿ ಅದರಲ್ಲೂ ಫುಲ್ ಖುಷಿಯಾಗಿ ನೊಡೋದು ಅವ್ರವ್ರು ಅವ್ರು ಬಂದರೆ ಅಂದ್ರೆ ಫುಲ್ ಖುಷಿಗಳು ಅವ್ರು ಎ ಬಂದರಲ್ಲ ಇವ್ರ ಹಬ್ಬಕ್ಕೆ ಅಂತ ನೆನಪುಗಳು ಒಂದೊಂದು ಅವ್ರು ಬಂದರೆ ಅವರು ಅವ್ರು ಬಂದರೆ ಏ ಅವ್ರು ಖುಷಿಯಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ನೆನಪುಗಳು